ನಾನು ಅಡಿಗೆ ಮಾಡದು ಕಲ್ತದ್ದು ಯಾವಾಗ ಅಂದರೆ ನಮ್ಮ ಮನೆಯ್ಲಲೇ ನಾನು ನಮ್ಮ ಪಪ್ಪ ನಮ್ಮ ನಮ್ಮ ಮಮ್ಮೀ ಮತ್ತು ತಂಗಿ ತಮ್ಮ ನಾವು ಐದು ಜನ ಇರುದು ಆದರೆ ಏನಾಗ್ತಿತ್ತು ಅಂದರೆ ನಮ್ಮ ಮಮ್ಮಿ ಹೊರಗಡೆ ವರ್ಕ್ ಕೆಲಸ ಮಾಡುದರಿಂದ ನಾನು ಮತ್ತು ಪಪ್ಪ ಒಂದು ಕಡೆ ಇರ್ತಿದ್ದರು ನನ್ನ ತಾಯಿ ತಮ್ಮ ತಂಗಿ ಯಾದ್ಗಿರಿಯಲ್ಲಿ ಇರ್ತಿದ್ದರು ಆವಾಗ ಏನಾಗ್ತಿತ್ತು ಅಂದರೆ ಪಾಪ ಪಪ್ಪ ಒಬ್ಬರೇ ಎಲ್ಲ ಕೆಲಸ ಮಾಡಬೇಕಲ್ಲ ಅದ್ಕೇನೆ ನಾನು ಒಂದು ಸೆವೆನ್ತುಗೆ ಏಯ್ತ್ ಬಂದಾಗ ಸ್ವಲ್ಪ ಅಂದರೆ ಮೆಚೂರ್ ಆದ್ನಲ್ಲಾ ಅವಾಗ ನನಗೆ ಏನು ಅನ್ಸ್ತು ಅಂದರೆ ಹಾಂ ನಾನು ನನ್ನ ಪಪ್ಪಾಗೆ ಏನು ಮಾಡಬೇಕು ಹೆಲ್ಪ್ ಮಾಡಬೇಕು ಅನ್ನುವ ಅಂತಹ ಇದು ಬಂತು ನನಗೆ ಯೋಚನೆ ಬಂತು ಆವಾಗ ನಮ್ಮ ಪಪ್ಪ ಹೇಗೆ ಅಡ್ಗಿ ಮಾಡ್ತಿದ್ದರಲ್ಲ ನಾನು ಯಾವ ಆವಾಗ ನಾನು ಕಲ್ತ್ಕೊಂಡೆ ಔಡು ಅವ್ರು ಮಾಡೋದು ನೋಡಿ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡೆ ಯಾಕೆಂದರೆ ಅವರು ಕುಕಿಂಗ್ ಹೇಗೆ ಮಾಡ್ತಿದ್ರು ಅಂದರೆ ಅವ್ರಂತ ನಮ್ಮ ತಾಯಿ ಕೂಡ ಅವ್ರು ಅಷ್ಟು ಚಲೋ ಮಾಡೋದಿಲ್ಲ ನಮ್ಮ ಪಪ್ಪ ಅಷ್ಟು ಚಲೋ ಅಡಿಗೆ ಮಾಡ್ತಾರೆ ನನ್ಗವ್ರ್ಗೆ ಅವ್ರು ಮಾಡೋ ಅಡಿಗೆ ಅಂದರೆ ತುಂಬಾ ಇಷ್ಟ ಆವಾಗ ನಾನು ಅವರು ಮಾಡುವಂತಹ ಅಡಿಗೆನ ನೋಡಿ ನಾನು ಕಲ್ತಿದ್ದು ನನಗೆ ಏನು ಕಲಿಬೇಕು ಅಂತಿತ್ತಂದರೆ ನನಗೆ ನನ್ನ ಪಪ್ಪ ಮಾಡುವಂಥ ಕೋಳಿ ಸಾರು ಅಂದರೆ ಭಾಳ ಇಷ್ಟ ಅವ್ರು ಮಾಡು ಕೋಳಿ ಸಾರನ್ನೇ ನಾನು ಫಸ್ಟು ಕಲ್ತಿದ್ದು ಫಸ್ಟ್ ಫಸ್ಟ್ ಅಷ್ಟೆಲ್ಲ ಗೊತ್ತಾಗ್ತಿರಲಿಲ್ಲ ನನಗೆ ಹೇಗೆ ಮಾಡುದು ಏನು ಹಾಕಬೇಕು ಎಷ್ಟೆಷ್ಟು ಪ್ರಮಾಣದಲ್ಲಿ ಏನೇನು ಹಾಕಬೇಕು ಅದೆಲ್ಲ ಗೊತ್ತಾಗ್ತಿರಲಿಲ್ಲ ನೆಕ್ಸ್ಟ್ ಟ್ರೈ ಮಾಡ್ತಾ ಮಾಡ್ತಾ ಮಾಡ್ತಾ ನಾನು ಎಲ್ಲದರಲ್ಲೂ ಫರ್ಫೆಕ್ಟಾಗ್ದೆ ಇವಾಗ ನಾನು ಯಾವ್ಯಾವ ಥರ ಅಡಿಗೆ ಮಾಡ್ತೀನಿ ಅಂದರೆ ಕೇಕ್ ಮಾಡ್ತೆ ಬೇರೆ ಬೇರೆ ಪಾನ್ ತಂಪು ಪಾನೀ ಮಾಡ್ತೆ ಡಿಫ್ರೆಂಟ್ ಬೇರೆ ಬೇರೆ ಆಗಿರುವಂತಹ ಖಾರ ಖಾರ ತಿಂಡಿ ಮಾಡ್ತೆ ಹಾಗೇನೇ ತಿಂಡಿ ಮಾಡ್ತಿ ಬೇರೆ ಬೇರೆ ಥರದ ತಿಂಡಿ ಮಾಡ್ತೆ ಮೀನು ಸಾರು ಮಾಡ್ತೆ ಮೀನು ಫ್ರೈ ಮಾಡ್ತೆ ಇವಾಗ ಮೊದ್ಲು ನಾನು ಕಲ್ತದ್ದು ಏನಂದರೆ ಕೋಳಿ ಸಾರು ಮಾಡ್ಲಿಕ್ಕೆ ಕಲ್ತೆ ಕೋಳಿ ಸಾರು ಹೇಗೆ ಮಾಡುದಂದರೆ ನಮ್ಮ ಕಡೆ ಎಲ್ಲ ಕೋಳಿ ಸಾರು ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗು ಕೋಳಿ ಸಾರು ಅಂದ್ರೆ ಇಷ್ಟ ಕೋಳಿ ಸಾರು ಕೊಟ್ಟೆ ರೊಟ್ಟಿ ಇದ್ದರೆ ಅದ್ರದ್ದು ಕ ಏನು ಹೇಳ್ತ್ರಿ ಅದಿಬ್ ಎರಡು ತಿಂತಿದ್ದರೆ ತಿಂತಾನೇ ಇರ್ಬೇಕು ಅನ್ಸ್ತದೆ ಅದಕ್ಕೆ ಕೋಳಿ ಸಾರು ಹೇಗೆ ಮಾಡುದು ಅಂದರೆ ಏನಿಲ್ಲ ಅದರಷ್ಟು ಸುಲ್ಭವಾದಂತಹ ಅಡುಗೆ ಮತ್ತೊಂದಿಲ್ಲ ಅಂತ್ಕೊ ನಂಗೆ ಅನಿಸಿಕೆ ಅಷ್ಟೇ ನಾನು ಮೊದ್ಲು ಮಾಡಿದಾಗ ಹೇಗೆ ಅನ್ಸ್ತಾ ಅಂದರೆ ನೋಡ್ಬೇಕಂದರೆ ಅನ್ಸ್ತಿತ್ತು ಹೋ ಇದೆಲ್ಲ ಹೇಗೆ ಮಾಡ್ತಾರೆ ಅಯ್ಯೋ ಇಷ್ಟೆಲ್ಲಾ ತಡ ಆಗ್ತದ್ಯಾ ಮಾಡಲ್ಲಿಕ್ಕೆ ಹೀಗೆಲ್ಲಾ ಅನ್ಸ್ತಿತ್ತು ಆದರೆ ಒಂದು ಸಲ ನಾ ಮಾಡ್ದು ಮೇಲೆ ಓ ಇದು ಇಷ್ಟು ಸುಲಭ ಹಿಂಗೆ ಅನ್ನಿಸ್ತು ಫಸ್ಟ್ ಏನು ಮಾಡಬೇಕಂದ್ರೆ ಚಿಕನ್ ಪೀಸಸ್ ಕೋಳಿ ಮಾಂಸ ಏನೇನು ಇರ್ತದಲ್ಲ ಅದೆಲ್ಲ ಫಸ್ಟು ಏನು ಮಾಡಬೇಕು ತೊಳ್ಕೊಬೇಕು ತೊಳ್ದಿಟ್ಟು ಮೇಲೆ ಒಂದು ಕಾವ್ಲಿನ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಟು ಅದ್ರ ಮೇಲೆ ಕೊತ್ತಂಬರಿ ಬೀಜ ಮೆಣಸಿನಕಾಯಿ ಒಣ ಮೆಣಸಿನ್ಕಾಯಿ ಆಮೇಲೆ ಗರಮ್ ಮಸಾಲೆ ಎಲ್ಲ ಎಲ್ಲ ಮಿಕ್ಸ್ ಆಗಿರುವಂತಹ ಗರಮ್ ಮಸಾಲೆ ಸಿಕ್ತದೆ ಅದ್ರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಜಾಯ್ಕಾಯ್ ಇದೆಲ್ಲ ಇರ್ತದೆ ಅದೆಲ್ಲ ಹಾಕಿ ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ಮತ್ತೇನು ಹಾಕಬೇಕು ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿನ ಫ್ರೈ ಮಾಡಿ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಬೇಕು ಮತ್ತೊಂದು ಕಡೆ ಏನು ಮಾಡ್ಬೇಕಂದರೆ ಉಳಾಗಡ್ಡೆ ಟೊಮೆಟೊ ಮತ್ತು ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಶುಂಠಿ ಇದನ್ನು ಒಂದು ಬೇರೆ ಎಣ್ಣೆ ಕೊತ ಕೊಬ್ಬರಿ ಎಣ್ಣೆಯಲ್ಲಿ ಹುರಿದು ಅದನ್ನು ಮಿಕ್ಸಿಗೆ ಹಾಕಿಟ್ಕೊಬೇಕು ಆಮೇಲೆ ಕಾಯಿ ತುರಿಯನ್ನು ತುರಿದು ಅದನ್ನು ಸಹ ತುರ್ಕೊಂಡು ಏನು ಮಾಡಬೇಕು ಮಿಕ್ಸಿಗೆ ಹಾಕಿಡ್ಬೇಕು ಆಮೇಲೆ ನಂತರ ಏನು ಮಾಡಬೇಕಂದ್ರೆ ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಟು ಅದಕ್ಕೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು ಶೇಂಗ ಎಣ್ಣೆಗಿಂತ ಕೊಬ್ಬರಿ ಎಣ್ಣೆ ಭಾಳ ಯೂಸ್ಫುಲ್ ಅದ್ಕೇನು ಮಾಡಬೇಕು ಕೊಬ್ಬರಿ ಎಣ್ಣೆನ ಹಾಕಬೇಕು ಕೊಬ್ಬರಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಅದು ಹಾಕಬೇಕು ಫ್ರೈ ಮಾಡಬೇಕು ಆಮೇಲೆ ಅದಕ್ಕೆ ಹಸಿಮೆಣ್ಸು ಹಾಕಿ ಫ್ರೈ ಮಾಡಬೇಕು ಅದು ಹಸಿ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಅದಕ್ಕೆ ಉಳಾಗಡ್ಡೆ ಮತ್ತು ಟೊಮೆಟೊನ ಹಾಕಿ ಫ್ರೈಮ್ ಅಂದರೆ ಏನು ಮಾಡ್ಕೊಬೇಕು ಹುರ್ಕೊಳ್ಳಬೇಕು ಅದರ ನಂತರ ಚಿಕನ್ ಹಾಕಬೇಕು ಕೋಳಿ ಮಾಂಸ ಹಾಕಿ ಅದನ್ನು ಫ್ರೈ ಮಾಡ್ಕೊಬೇಕು ಅದು ಬೇಯುವ ತನಕ ಫ್ರೈ ಮಾಡ್ಕೊಬೇಕು ನಿಮಗೆ ಬೇರೆ ಮಸಾಲೆ ಪುಡಿ ಆವಶ್ಯಕತೆಯೇ ಇಲ್ಲ ಈ ಥರ ಮಾಡ್ಕೊಂಡರೆ ಇದರದ್ದು ಏನು ರುಚಿಯೇ ಬೇರೆಯಾಗಿರುತ್ತದೆ ಇವಾಗ ನೀವು ಮನೆಗೆ ಬೇರೆ ಕಡೆಯಿಂದ ತಕೊಬಂದು ಮಸಾಲೆ ಹಾಕುದರಿಂದ ಅದು ಏನು ಒಂಥರ ಬೇರೆದೇ ಅದರಲ್ಲಿ ಏನೇನು ರಾಸಾಯನಿಕ ಸೇರ್ಸ್ತಾರೆ ಯಾರಿಗೆ ಗೊತ್ತು ಇದು ಏನು ಸೇರ್ಸ್ದೇನೆ ನಾವು ಮನೆಯಲ್ಲೆ ಎಲ್ಲಾನ ರುಬ್ಕೊಂಡು ಇದನ್ನು ಮಾಡ್ಕೊಬೋದು ಹ ಇವಾಗ ಏನು ಕೋಳಿ ಮಾಂಸ ಬೆಂದಿರುತ್ತದೆ ಹೌದಿಲ್ಲ ಅದಕ್ಕೆ ನಾವು ಮೆಣಸಿಂದು ಏನು ರುಬ್ಕೊಂಡು ಮಾಡಿ ಇಡ್ತೀವಲ್ಲ ಮಸಾಲೆನ ಅದನ್ನ ಹಾಕಿ ಎಂತ ಮಾಡ್ಕೊಬೇಕು ಅಂದರೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳಬೇಕು ಕೋಳಿ ಮಾಂಸಕ್ಕೆ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಅದರ ನಂತರ ಏನು ಮಾಡ್ಬೇಕು ಅಂದರೆ ಅದು ಸ್ವಲ್ಪ ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗೋದು ಹೋದ ಮೇಲೆ ಟೊಮೆಟೊ ಮತ್ತು ಈರುಳ್ಳಿನ ಹಾಕಿ ಏನು ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಏನು ಮಿಕ್ಸ್ ರುಬ್ಬಿ ಮಾಡಿ ಇಟ್ಕೊಳ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಅದು ಒಂದು ಸ್ವಲ್ಪ ಅರ್ಧ ಕುದಿ ಬಂದ ಮೇಲೆ ಕಾಯಿ ತುರಿನ ನಾವು ಏನು ಮಿಕ್ಸಿಗೆ ಹಾಕಿ ಇಟ್ಕೊತೀವಲ್ಲ ಅದನ್ನು ಮಿಕ್ಸ್ ಏನು ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕು ಅದ್ನ ಅದರ ನಂತರ ಏನು ಮಾಡ್ಕೊಬೇಕು ಅಂದರೆ ಮಿಕ್ಸ್ ಮಾಡ್ಕೊಂಡ ಮೇಲೆ ಅದು ಒಂದು ಕುದಿ ಅದೊಂದು ಕುದಿ ಬಂದ ಮೇಲೆ ಅದಕ್ಕೆ ಉಪ್ಪು ಹಾಗೆ ಏನು ಮಾಡಬೇಕು ಉಪ್ಪು ಮತ್ತು ಮೇಲೆ ಕೊತ್ತಂಬರಿ ಹಾಕಿ ಒಂದು ಜಾಸ್ತಿ ಕುದಿ ಬಂದ ಮೇಲೆ ಅದನ್ನು ಏನು ಮಾಡಬೇಕು ನಾವು ಸ್ಟೌವನ್ನು ಬಂದ್ ಮಾಡಿದರೆ ಆಯಿತು ಆಮೇಲೆ ಏನು ಮಾಡ್ಬೇಕಂದರೆ ಮೀನು ಫ್ರೈ ನಮ್ಮ ಕಡೆ ಇಲ್ಲಿ ಕರಾವಳಿ ಕಡೆ ಏನು ಕಾರ್ವಾರ ಅಂಕೋಲದಲ್ಲಿ ಹಸಿ ಮೀನು ಅಂದರೆ ಎಲ್ಲಿ ಬೇಕಾದರು ಸಿಗುತ್ತೆ ಎಷ್ಟು ಹೊತ್ತಿಗೆ ಬೇಕಾದರು ಸಿಗುತ್ತೆ ಹಸಿ ಮೀನಿಗೆ ಮಾತ್ರ ಏನೂ ಬರನೇ ಇಲ್ಲ ಇವಾಗ ಹಸಿ ಮೀನು ಯಾವುದೇ ಇವಾಗ ಬಾಂಗುಡೆ ತಗೊಳ್ಳಿ ಬಾಂಗುಡೆಯನ್ನ ಚೊಳ್ಳುಗೆ ಕ್ಲೀನ್ ಅಂದರೆ ಸ್ವಚ್ಛಗೊಳಿಸಿ ಅದಕ್ಕೆ ಏನು ಮಾಡಬೇಕು ಮಧ್ಯದಲ್ಲಿ ಹಿಂದ್ಗಡೆ ಮುಂದ್ಗಡೆ ಎರಡೆರಡು ಲೈನ್ ಹಾಕಬೇಕು ಯಾಕೆಂದರೆ ಅದ್ರೊಳಗೆ ಎಲ್ಲ ಮಸಾಲೆ ತುಂಬ ಬೇಕಲ್ಲ ಅದು ಮಸಾಲೆ ಹಿಡ್ಸ್ಬೇಕಲ್ಲ ಅದಕ್ಕೆ ಎಂತ ಮಾಡ್ಬೇಕು ಅಂದರೆ ಲೈನ್ ಕೊಯ್ದಿಟ್ಕ ಬೇಕಾದರೆ ಆ ಮೀನಿಗೆ ಹಿಂದೆ ಮುಂದೆ ಎರಡು ಎರಡು ಲೈನನ್ನು ಹಾಕಿ ಇಟ್ಕೊಬೇಕು ನೆಕ್ಸ್ಟ್ ಮುಂದೆ ಏನು ಮಾಡ್ಬೇಕಂದರೆ ಅದನ್ನು ನೀರಲ್ಲಿ ನೀರು ಮತ್ತು ಉಪ್ಪು ಸೇರಿಸಿ ಅದಕ್ಕೆ ಸ್ವಲ್ಪ ಉಪ್ ಹೀರ್ಕೋಬೇಕಲ್ಲ ಅದನ್ನು ನೆನ್ಸಿ ಇಡಬೇಕು ಒಂದು ಐದು ನಿಮಿಷ ಸ್ವಲ್ಪ ಬೇಕಿದ್ದರೆ ಹುಣ್ಸೆಹಣ್ಣನ್ನು ಹಾಕಿದರೆ ಆಗ್ತದೆ ಅದೇನು ಪ್ರಾಬ್ಲಮ್ ಅಂದರೆ ಏನೂ ತೊಂದರೆ ಇಲ್ಲ ಆಮೇಲೆ ಏನು ಮಾಡ್ಬೇಕಂದರೆ ಆ ನೀರನ್ನು ಬಸಿದು ಇವಾಗೆಲ್ಲ ಏನು ಮಾರ್ಕೆಟಲ್ಲಿ ಬೇರೆ ಬೇರೆ ಥರದ್ದು ಏನು ಸಿಗ್ತದೆ ಮಸಾಲೆ ಪುಡಿ ಸಿಗ್ತದೆ ಅದೆಲ್ಲ ಏನು ನಮ್ಮದೂ ಎಲ್ಲ ಸುಮ್ಮನೆ ಅದೆಲ್ಲ ಅದರಿಂದ ಎಂತ ಯೂಸ್ ಇಲ್ಲ ಅಂದರೆ ಎಂತ ಉಪಯೋಗಿಲ್ಲ ಟೇಸ್ಟು ಸುಮ್ಮನೆ ಈ ಆ ಅದು ಇದು ರೋಗಗಳು ಬರೋದೇ ಹೊರತು ನಮಗೆ ಅದರಿಂದ ಅಷ್ಟು ಏನು ಇದಾಗುದಿಲ್ಲ ಅಂದರೆ ನಮ್ಗೆ ಅದರದ್ದು ರಾಸಾಯಾನಿಕ ಎಲ್ಲ ಸೇರ್ಸಿರ್ತಾರಲ್ಲ ಮನೆ ಟೇಸ್ಟ್ ಬರೋದಿಲ್ಲ ಅದಕ್ಕೆ ಮನೆ ಟೇಸ್ಟ್ ಬರ್ಬೇಕಂದರೆ ಏನು ಮಾಡ್ಬೇಕಂದರೆ ಇದು ಒಣಮೆಣ್ಸು ಏನು ಇರತದಲ್ಲ ಅದನ್ನು ಬಿಸಿ ನೀರಲ್ಲಿ ಹಾಕಿ ನೆನ್ಸಿ ಇಟ್ಕೊಂಡು ಅದಕ್ಕೆ ಬ್ ಅಮ್ ಒಣ ಮೀನನ್ನು ಒಣ ಸ್ವಾರಿ ಒಣಮೆಣ್ಸನ್ನು ಏನ್ಮ್ ಇದು ಮಾಡಿ ಇಡ್ತೀವಲ್ಲ ನಾವು ಇದರಲ್ಲಿ ಬಿಸಿ ನೀರಲ್ಲಿ ಏನು ನೆನ್ಸಿ ಇಡ್ತೀವಲ್ಲ ನೀರನ್ನು ಸ್ ತೆಗೆದು ಆ ಒಣಮೆಣಸನ್ನು ತೊಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಅದು ಬೇಕಿದ್ದರೆ ಮಾತ್ರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತುಂಬರಿ ಜೀರಿಗೆ ಸೋಂಪು ಅಂದರೆ ಸೋಂಪು ಅಂದರೆ ಇದು ಏನು ಹೇಳ್ತೀರಿ ಬಡೆಸೊಪ್ಪು ಬಡೆಸೊಪ್ಪು ಇದೆಲ್ಲ ಹಾಕಿ ರುಬ್ಕೊಳ್ಬೇಕು ಇದು ರುಬ್ಕೊಂಡು ಮೇಲೆ ಏನು ಮಾಡಬೇಕಂದರೆ ಆ ಮಸಾಲೆನ ಮೀನಿಗೆ ಹಾಕಿ ಎಣ್ಣೆಲಿ ಫ್ರೈ ಮಾಡ್ಬೇಕು ಅದರ ರುಚಿನೇ ಬೇರೆ ಇನ್ನೊಂದು ಥರ ಬೇಕಾದರು ಮಾಡಬೋದು ಇವಾಗ ಫಸ್ಟು ಯಾರು ಅಡಿಗೆ ಕಲಿತಾರಲ್ಲ ಅವರಿಗೆ ಈ ಥರ ಮೀನು ಫ್ರೈ ಮಾಡ್ಬೋದು ಏನು ಮಾಡುದು ಅಂದರೆ ಏನಿಲ್ಲ ಸುಲ್ಭ ಮೀನನ್ನು ಕೊಯ್ದು ಎಂತ ಮಾಡ್ಬೇಕು ಅದಕ್ಕೆ ನೀರಲ್ಲಿ ನೆನ್ಸಿ ಇಡಬೇಕು ನ್ ಉಪ್ಪು ನೀರಲ್ಲಿ ನೆನೆಸಿಟ್ಟು ಆ ಉಪ್ಪು ನೀರನ್ನು ತೆಗೆದು ಅದಕ್ಕೆ ಕ ಖಾರ ಪುಡಿ ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಮಿಕ್ಸ್ ಮಾಡದು ಏನು ಜಜ್ಜಿ ಇಡ್ತೀವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ರವ ಸಿಕ್ತದಲ್ಲ ರವಾದಲ್ಲಿ ಹಾಕೊಂಡು ಎಣ್ಣೆ ಕಾವ್ಲಿಲ ಹಾಕಿದ್ರೆ ಆಯಿತು ಇದು ಇನ್ನು ಈ ಕಡೆ ಎಲ್ಲ ಈಗ ಕರಾವಳಿ ಅಂಕೋಲಾ ಸೈಡ್ ನಮ್ಮ ಅಂಕೋಲ ಸೈಡ್ ಬಂದರೆ ಇದೇ ಫೇಮಸ್ಸು